ಇಲ್ಲೀ ಇಲ್ಲಿದೂ ನಮಸ್ತೆ ಇಲ್ಲಿದೂ ಎಲ್ಲ ಜನಸಂಖ್ಯೆ ಎಲ್ಲ ಯಾವ ರೀತಿ ಉಂಟು ನಾನು ಆಚೇ ಹಾಂ ಕೇರಳ ಹಾಂ ಹ್ಞೂ ಹಾಗೆ ಆಚೆ ಹಾಂ

ಹಾಂ ಅದು ಈಗಾ ಅದೇ ಈಗೆಲ್ಲ ಇವತ್ತು ಸ್ವಲ್ಪಾ ಇದೆಲ್ಲ ಕಡಿಮೆ ಆಗಿದೆ ಅಂದರೆ ಮೊದಲಿದ್ದು ಮಕ್ಳು ಐದು ಆರು ಹೀಗೆ ಇತ್ತು ಈಗ ಸ್ವಲ್ಪ ಎರಡೆ ಮಕ್ಕಳು ಸಾಕು ಅಂತ ಹ್ಞ ಹಾಂ ಹೌದೌದು

ಅಷ್ಟೆ ಅಷ್ಟೆ ಅಷ್ಟೆ ಆಗೇ ಹಾಂ ಹಾಂ ಹಾಂ ಅದೇ ಈಗ ಕೂಡ ಉಂಟಲ್ಲ ಈಚೆ ಕಡಿಮೆ ಆ ದಕ್ಷಿಣ ಕನ್ನಡದಲ್ಲಿ ಕಡಿಮೆ ಆದರೆ ಸ್ವಲ್ಪ ಆಚೆಗೇ ಜಾಸ್ತಿಯ ಅಂತ ನನಿಗೆ ಹ್ಞೂ ಹೌದು ಹೌದು ಹೌದೌದು ಹೌದಾ ಹಾಂ ಹಾಂ ಹಾಂ ಆಯ್ತು ಆಯ್ತು ಅದೆ ನಾನು ಅಷ್ಟೆ ಅಂದರೆ ಇಲ್ಲಿ ಇಲ್ಲಿಯ ಜನ ಸಂಖ್ಯೆ ಹೇಗೆ ಯಾವರೀತಿ ಇದೆ ಅಂತ ನಿಮ್ಮನ್ನು ಮತ್ತೆ ಅದು ಹೌದು ಹಾಂ ಹಾಂ ಹಾಂ ಈಗ ನಾ ಹಾಗೆ ನನಗೆ ಕೇಳಲಿಕ್ಕೆ ಇತ್ತು ಅಷ್ಟೇ ಹಾಂ ಹಾಂ ಹಾಂ ಓಕೆ ಓಕೆ ಹಾಂ ಸರಿ ಹಾಂ ಆಯ್ತು ನಾನು ಬರ್ತೇನೆ ಅಂದರೆ

ಹೌದಾ ಅದು ಅದೇ ನನಗೆ ಬೇ್ಕು ಬೇಕು ಅಂದರೆ ಬೇಕು ಆಗ್ತದೆ ಅಂದರೆ ಇಲ್ಲಿದು ನನಗೆ ಏನಾದ್ರು ಅಂತ ಅಷ್ಟೆನಂತ ಗೊತ್ತಿಲ್ಲಲ್ಲಾ ಅದಕೆ ನಿಮ್ಮಂತವ್ರು ಎಲ್ಲ ಏನಾದರು ಸಿಕ್ಕಿದ್ದರೆ ಸ್ವಲ್ಪ ನಿಮ್ಮತ್ತಿರ ಕೇಳಿಕೊಂಡು ಇದೆಲ್ಲ ಮಾಡ್ಬೌದಲ್ಲ ಇಷ್ಟು ಹಾಂ ಆಯ್ತು ಆಯ್ತು ಒಕೆ ಒಕೆ ಬರ್ತೆ ಆಯ್ತು ಆಯ್ತು ಹಾಂ ಹಾಂ ಓಕೆ